ಹಲೋ ನಮಸ್ತೆ ಮೇಡಮ್ ಮೇಡಮ್ ನಮಗೆ ತುಂಬ ಮ್ಯಾ ಗಣಿತ ಅಂದರೆ ಜಾಸ್ತಿ ಡಿಫಿಕಲ್ಟ್ ಆಗ್ತಾಯಿದೆ ಮೇಡಮ್ ನಂಗೆ ಕಷ್ಟ ಆಗ್ತಿದೆ ಟೀಚರ್ಸ್ ಕೂಡ ಚೆನ್ನಾಗ್ ಮಾಡ್ತಾಯಿಲ್ಲ ಈಗ ಏ ನಾನೂ ಎ ಸೆಕ್ಷನ್ ಮ್ಯಾಮ್

ತಗೊತಿಲ್ಲ ಮೇಡಮ್ ಈಗ ಏನು ಮಾಡೋದು ನಂಗೆ ಇವಾಗ ಎಕ್ಸಾಮ್ಸ್ ಬೇರೆ ಹತ್ರಕ್ಕೆ ಬರ್ತಿದೆಯಲ್ಲ ಮೇಡಮ್ ನೀವೆ ನೋಡ್ತಾ ಇದೀರ ನನಗೆ ಅವ್ರು ಯಾರಿಗೂ ಅಷ್ಟೇ ಮೇಡಮ್ ನಮ್ಮ ಕ್ಲಾ ನನ್ನ ಸೆಕ್ಷನಲ್ಲಿ ಇರೋರು ಯಾರಿಗೂ ಕರೆಕ್ಟಾಗೀ ಯಾರಿಗೂ ಗಣಿತ ಅನ್ನೋದು ಬರ್ತಾನೇ ಇಲ್ಲ ಮೇಡಮ್ ಸಬ್ಜೆಕ್ಟು ಅವು ಒಂದೊಂದು ಲೆಕ್ಕ ಮಾಡೋದು

ನಾನು ಒಬ್ಳೇ ಹಾಕಿದೀನಿ ಮೇಡಮ್ ಇನ್ನುಯಾರು ನನ್ನ ಜೊತೆ ಬರ್ತಿಲ್ಲ ಅದಕ್ಕೆ ನಿಮ್ಮ ಪರ್ಸ್ನಲ್ ಅಂದರೆ ನಾನು ಸೀಕ್ರೆಟಾಗಿ ತಗೊಂಡು ನಿಮ್ಮದು ಕಾಲ್ ಮಾಡ್ತಿದೀನಿ ಮೇಡಮ್ ಅಪ್ಪ ನಮ್ಮ ಅಪ್ಪವ್ರು ಎಲ್ಲ ಎತ್ಕೊಂಡು ಅರ್ಥ ಆಗ್ತಾಯಿಲ್ವಲ್ಲ ಯಾ ಅದೇ ಮೇಡಮ್ಮಿಗೆ ಹೇಳೊ ಬದಲು ನೀನು ಪ್ರಿನ್ಸಿಪಲ್ ಮೇಡಮ್ಮಿಗೆ ಹೇಳುದ್ರೆ ಒಳ್ಳೆದಲ್ಲವಾ ಅಂತ್ಹೇಳಿದ್ರು ಅಪ್ಪಾವ್ರು ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದೆ ಅದಕ್ಕೆ ಹಾಂ ಗಣಿತ ಒಂದೇ ಹಾಂ ಗಣಿತ ಒಂದೇ ಮೇಡಮ್ ನೀವೇ ತಗೋಳಿ ಮೇಡಮ್ ಹೇಗೂ ನಿಮಗೂ ಬರುತ್ತಲ್ವ ನೀವು ನೀವು ಅದು ತಗೊಂಡಿದೀರಲ್ಲ ಅದಕ್ಕೆ ನೀವೇ ಒಂದುಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಮೇಡಮ್ ನಮ್ಮ ನಮ್ಮ ಫ್ರೆಂಡ್ಸ್ ಅಂದರೆ ನಮ್ಮ ಸ್ನೇಹಿತ್ರಿಗೆಲ್ಲ ಯಾರಿಗೂ ಗಣಿತ ಸಬ್ಜೆಕ್ಟ್ ಜಾಸ್ತಿ ಕಷ್ಟ ಆಗ್ತಿದೆ ಮೇಡಮ್ ಅವ್ರು ಹೇಳ್ತಿಲ್ಲ ಅಷ್ಟೇ ಅವರು ಅವರೂ ಅವ್ರು ಹೇಳ್ತಿಲ್ಲ ನಾನು ಒಬ್ಬಳೇ ನಮ್ಮ ಮನೆಯಲ್ಲೆಲ್ಲ ಯಾರೂ ಅಷ್ಟೊಂದು ಹೇಳ್ಕೊಡೋರು ಇರೋಲ್ಲ ಅದಕ್ಕೆ ಇನ್ನೂ ಟ್ಯೂಷನ್ನಿಗೆ ಹೋದ್ರುನು ನಾನು ಟ್ಯೂಷನ್ನಿಗೆ ಹೋಗೋದಿಲ್ಲ ನಾನು ನಮ್ಮ ಮನೆಯಲ್ಲೇ ಓದ್ಕೊತಿನಿ ಅದಕ್ಕೆ ಹ್ಞೂ ಹೌದು ಮೇಡಮ್ ಇಲ್ಲ ಅಂದರೆ ಬೇರೆ ಟೀಚರನ್ನ ಯಾರನ್ನಾದ್ರು ಇಡಿ ಮೇಡಮ್ ಇವಾಗ ಹಾಂ

ಹಾಂ ಸರಿ ಮೇಡಮ್ ತ್ಯಾಂಕ್ ಯು ಮೇಡಮ್